ನಾವು ನಮಗೆ ತುಂಬ ಇಷ್ಟ ಆಗೋರ ಜೊತೆ ಎಲ್ಲಾದರೂ ಪ್ರಯಾಣ ಮಾಡಬೇಕು ಅಂತ ಆಸೆ ಆಗುತ್ತೆ ಯಾಕಂದರೆ ನಾವು ಅವ್ರನ್ನ ಇಷ್ಟಪಡೋದರಿಂದ ಅವರಿಗೆ ಒಳ್ಳೊಳ್ಳೆಯ ಸ್ಥಳಗಳನ್ನು ನಾವು ತೋರಿಸೋದ್ರಿಂದ ಅವ್ರ ಮನಸ್ಸಿಗೆ ಖುಷಿ ಸಿಗುತ್ತಲ್ಲ ಆ ಖುಷಿಗೋಸ್ಕರ ನಾವು ನಮ್ಮ ಇಷ್ಟಪಡೋರ ಜೊತೆ ಪ್ರಯಾಣ ಮಾಡಬೇಕು ಅಂತ ಇಷ್ಟಪಡ್ತೀವಿ ಕೆಲವೊಂದು ವಿಚಾರಗಳು ನಾವು ಅವ್ರಿಗೆ ತಿಳಿಸ್ಬೇಕಾಗ್ತಾ ಇರುತ್ತೆ ಆಗ ಆ ವಸ್ತುಗಳನ್ನ ನೋಡೋದರಿಂದ ಇವರಿಗೆ ನಮ್ಮ ಮನಸ್ಸಲ್ಲಿ ಇರೋ ಭಾವನೆಗಳು ಅರ್ಥ ಆಗಬಹುದೇನೋ ಇಲ್ಲ ಆ ಸಿಚುವೇಷನನ್ನ ಆ ಒಂದು ಸಮಯವನ್ನು ಇವ್ರಿಗೆ ತಲುಪಿಸಿದರೆ ನಮ್ಮ ಒಂದು ಅನುಭವ ಇಲ್ಲ ನಮ್ಮ ಒಂದು ಏನಾದರೂ ಮನಸ್ಸಲ್ಲಿ ಇರುತ್ತೆ ನಾವು ಇಷ್ಟಪಡೋರಿಗೆ ಇದು ಹೇಳಬೇಕು ಆ ರೀತಿ ಹೇಳಬೇಕು ನಾವು ಅದನ್ನ ಕೊಡಿಸ್ಬೇಕು ಇದನ್ನ ಕೊಡಿಸ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸೆಗಳು ತುಂಬಾ ಇರುತ್ತೆ ಆ ಈ ಥರ ಒಂದು ಪ್ರಯಾಣ ಮಾಡಿದರೆ ನಮ್ಮ ಇಷ್ಟ ಇರೋರ ಜೊತೆ ಅದೆಲ್ಲ ಆಸೆಗಳನ್ನು ನಾವು ಈಡೇರಿಸ್ಬಹುದು ಹಾಗೆ ನಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಆ ವ್ಯಕ್ತಿಗೆ ನಾವು ತಿಳಿಸ್ಬಹುದು ಅನ್ನೋ ಕಾರಣದಿಂದ ನಾವು ನಮ್ಮ ನಾವು ಇಷ್ಟ ಪಡೋರ ಜೊತೆ ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀವಿ